ಅಲೋ ಸರ್ ಏನು ಸರ್ ಏನು ಬೇಕಾಗಿತ್ತು

ಹೇಳಿ ಸರ್ ಗಾ ರೆಡಿ ಮಾಡ್ಕೊಳ್ತೀವಿ ಮತ್ತು ನೀವಾ ಬ ತಂದು ಕೊಡ್ತೀರಿ ಏನು ಸರ್ ಬ ಹೌದೇನು ಸರ್ ಅಳ್ತೀನಿ ಹೌದೇನು ಸರ್ ಹ್ಞೂ ಹ್ಞೂ ಹ್ಞೂ ಎಷ್ಟು ದಿನ್ದಾಗ ಕೊಡ್ಬೇಕು ಸರ್ ಹಾಂ ಸರ್

ಹ್ಞೂ ಸರ್ ಹೆಣ್ಮಕ್ಳ ಎಷ್ಟು ಜನ ಹೌದೇನು ಏನು ಸರ್ ಹ್ಞೂ ಆಗುತ್ತೆ ಸರ್ ಮತ್ತು ಹೆಸರು ಏನೇನಾದರೂ ಬರಿಬೇಕಾಗಿತ್ತ

ನಮಗೆ ಗೊತ್ತಿಲ್ಲ ಗೊತ್ತಿರೋ ಅಂಗಡಿ ಒಂದು ಮಾರುತಿ ಟೈಲರ್ ಅಂತ ಇತ್ತು ರೀ ಅಲ್ಲ ಹಾಕಿ

ಎಷ್ಟು ಎಷ್ಟು ದುಡ್ಡು ಕೊಡಿ ಒನ್ ಒನ್ ಡ್ರಸ್ಸಿಗೆ ಎಷ್ಟು ದುಡ್ಡು ಕೊಡ್ತೀರಿ ಒಬ್ಬರಿಗೆ ಮುನ್ನೂರು ರೂಪಾಯಿ ತಗೊಳ್ತಾರೆ ರೀ ಮತ್ತು ಅಷ್ಟು ಇರ್ತಾವಲ್ಲ ರೀ ಮತ್ತು ಅವಕ್ಕೆ ಅಷ್ಟು ಹೇಳಿದ್ವಿ ನೋಡೋಣ ಬರ್ರಿ

ಹ್ಞೂ ಇನ್ನೂರು ರೂಪಾಯಿ ತಗೊಳ್ತೀನಿ ನೋಡಿರಿ ಹ್ಞೂ ಸರಿ